ಹಾಂ ನಮಸ್ತೆ ಹೇಳಿ ಹಾಂ ಹೌದಾ ನಿಮ್ಮ ಮಗಳು ಏನು ತರಗತಿ ಮುಗಿಸಿದ್ದಾರೆ ಹಾಂ ಹೌದಾ ಹಾಂ ಹಾಂ ಹಾಂ ಹಾಂ ಪಾಠಗಳಿಗೆ ಮ್ಯಾಮ್ ನೀವೇನೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಅವರಿಗೆಲ್ಲ ಈಸಿ ಆಗೋ ಥರ ಎಲ್ಲ ಕಷ್ಟ ಆಗ್ಲಿಲ್ಲದ ಥರ ಈಸಿ ಆಗೋ ಥರ ಎಲ್ಲ ಹೇಳ್ಕೊಡ್ತಾರೆ ಪಾಠವನ್ನು ಕಲಿಸಿಕೊಡ್ತಾರೆ ಹಾಂ ಮತ್ತು ಅವರಿಗೆಂಥನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಏನಾದರೂ ಕಷ್ಟ ಅನ್ನೋದೇನಾದರೂ ಬಂದರೆ ಅವರಿಗೆ ಈವಾಗ ಪರೀಕ್ಷೆಯಲ್ಲಿ ಏನಾದ್ರು ಗೊತ್ತಾಗಲ್ಲ ಅವರಿಗೆ ಓದೋಕ್ಕೆ ಮನೆಯಲ್ಲಿ ಯಾರೂ ಹೇಳ್ಕೊಡೋರು ಇಲ್ಲಾಂದರೂ ನಮ್ಮ ಶಿಕ್ಷಕರೇ ಎಲ್ಲ ಹೇಳ್ಕೊಡ್ತಾರೆ ಆಮೇಲೆ ಮತ್ತು ಇದರಲ್ಲೇ ನಮ್ಮ ಶಾಲೆಯಲ್ಲಿ ಇನ್ನೊಂದು ಎಂಥ ಇದೆ ಅಂದರೆ ಆಟಗಳೆಲ್ಲ ಇರತ್ತೆ ಆಟಗಳೆಲ್ಲ ಆಡಿಸ್ತಾರೆ ಪಿ ಟಿ ಟೀಚರ್ ಎಲ್ಲ ಆಮೇಲೆ ನಮ್ಮಲ್ಲಿ ಕಿರುಪರೀಕ್ಷೆ ಅಂತ ಒಂದು ನಡಿಯತ್ತೆ ಅದೂ ಅಷ್ಟೇ ಮೇಡಮ್ ಅಂದರೆ ಮಕ್ಕಳು ಹೇಗೆ ಒಂದು ಒಂದು ಮಂತ್ ಒಂದು ತಿಂಗಳಾದ್ಮೇಲೆ ಅದು ನಡಸ್ತಾರೆ ಕಿರುಪರೀಕ್ಷೆ ಹಾಂ ಅದು ಮಕ್ಕಳು ಹೇಗೆ ನಿಮ್ಮ ಮಗು ಹೇಗೆ ಪ್ರಿಪ್ ಅಂದರೆ ತಯಾರಾಗಿದ್ದಾರೆ ಅದೇ ಓದ್ತಾಯಿದ್ದಾರೆ ಪಾಠಗಳೆಲ್ಲ ಅಂತ ಟೆಸ್ಟ್ ಮಾಡೋದು ಒಂದು ಪರೀಕ್ಷೆ ಮಾಡಿ ನಾವು ನಿಮ್ಮ ಮಗುವನ್ನ ನೋಡ್ತೀವಿ ಪರೀಕ್ಷಿಸ್ತೀವಿ ಹಾಂ ಆವಾಗ ಅವರ ಅಂಕಗಳೆಲ್ಲ ಹೇಗೆ ಬರತ್ತೆ ಅದರ ಮೇಲೆ ನೋಡಿ ನಿಮಗೆ ಮಾಹಿತಿ ಕೊಡ್ತೀವಿ ನಿಮಗೂ ಒಂದು ಮೀಟಿಂಗ್ ಅಂತ ಇರುತ್ತೆ ಪೇರ ಅಂದರೆ ಪೋಷಕರಿಗೆ ಮೀಟಿಂಗ್ ಇರತ್ತೆ ಹಾಂ ಆವಾಗ ನೀವು ಏನಾದ್ರು ಮಗುದು ಏನಾದ್ರು ಪ್ರಾಬ್ಲಮ್ ಏನಾದ್ರು ಕಷ್ಟಯಿದ್ದರೆ ಹೇಳ್ಬೋದು ಮಗೂಗೆ ಹೀಗೆ ಓದಕ್ಕೆ ಆಗ್ತಿಲ್ಲಾಂದ್ರೆ ನಾವು ಅದಕ್ಕೆಲ್ಲ ಪರಿಹಾರ ಕೊಡ್ತೀವಿ

ಹಾಂ ಹಾಂ ಪ್ರತಿಭಾ ಕಾರಂಜಿ ಇದೆ ನಮ್ಮ ಕಾಲೇಜಲ್ಲಿ ಇದು ಎಂಥ ಶಾಲೇಲಿ ನಮ್ಮ ಶಾಲೆಯಲ್ಲೇ ಹಾಂ ಪ್ರತಿಭಾ ಕಾರಂಜಿ ಇಲ್ಲಿ ನಡಿಯತ್ತೆ ನಿಮ್ಮ ಮಗು ಯಾವುದು ಭಾಗವಹಿಸತ್ತೆ ಹಾಂ ಹೌದಾ ಹಾಂ ಹಾಂ ಓಹ್ ಹೌದಾ ಹಾಂ ಹಾಂ ಹಾಂ ಹಾಗಾದರೆ ಎಂಥ ಅಡ್ಡಿಯಿಲ್ಲ ಅವರು ಕಲಿತು ಚೆನ್ನಾಗಿ ರಾಜ್ಯಮಟ್ಟ ಜಿಲ್ಲಾಮಟ್ಟಕ್ಕೆಲ್ಲ ಹೋಗ್ತಾರೆ ನಮ್ಮ ಶಿಕ್ಷಕರು ಕೂಡ ಅವರಿಗೆ ಎಲ್ಲ ಸೌಲಭ್ಯವನ್ನು ನೀಡ್ತಾರೆ ಹಾಂ ಹಾಂ ಮತ್ತು ನಮ್ಮಲ್ಲೇ ಇದು ಪುಸ್ತಕಯೆಲ್ಲ ನಾವೇ ಕೊಡ್ತೀವಿ ಯೂನಿಫಾರ್ಮ್ ಆಗಲಿ ಬಟ್ಟೆ ಆಗಲಿ ಪುಸ್ತಕ ಎಲ್ಲ ನಾವೇ ಕೊಡ್ತೀವಿ ನೀವೇನೂ ಕೊಡಿಸೋದು ಬೇಡ ಆಗತ್ತೆ ಮಕ್ಕಳಿಗೆ

ಹಾಂ ಊಟ ನೀವು ಬೆಳಗ್ಗೆ ಅವರಿಗೆ ತಿನ್ನಿಸಿ ಕಳಿಸಬೇಕು ಮಧ್ಯಾಹ್ನ ನಮ್ಮಲ್ಲೇ ಇದೆ ಅನ್ನ ಸಾರು ಪಾಯಸ ಏನಾದ್ರು ಬೇರೆ ಬೇರೆ ದಿನಗಳು ಇದ್ದಾಗ ವಿಶೇಷ ದಿನಯಿದ್ದಾಗ ನಾವು ವಿಶೇಷ ಥರ ಅಡಿಗೆಯೆಲ್ಲ ಮಾಡ್ತಾರೆ ಹಾಂ ಸಂಜೆ ಮತ್ತೆ ಹಾಲು ಮತ್ತು ಏನಾದರೂ ಇರತ್ತೆ ಮಂಡಕ್ಕಿ ಆ ಥರದ್ದೆಲ್ಲ ಇರತ್ತೆ ಹಾಂ ಹಾಂ ಶಾಲೆಯದ್ದು ಬೆಳಿಗ್ಗೆ ಹತ್ತರಿಂದ ಶಾಲೆ ಉಂಟು ಹತ್ತರಿಂದ ಶಾಲೆ ಶ ಶುರು ಆದರೆ ಮಧ್ಯಾಹ್ನ ಒಂದು ಸರಿ ಊಟಕ್ಕೆ ಬಿಡ್ತಾರೆ ಊಟ ಆದಮೇಲೆ ಒಂದು ಸರಿ ಆಟಾಡಕ್ಕೆ ಇರತ್ತೆ ಒಂದು ತಾಸು ಒಂದು ತಾಸಾದ್ಮೇಲೆ ಮತ್ತೆ ಸಂಜೆ ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಮಧ್ಯಾಹ್ನ ಮತ್ತೆ ಸಂಜೆ ಮನೆಗೆ ಬಿಡ್ತಾರೆ ಮಾಮೂಲಿ ಐದು ಗಂಟೆಗೆ ಬಿಡ್ತಾರೆ ಮೇಡಮ್ ಹಾಂ ಹಾಂ ಐದು ಗಂಟೆಗೆ ಬಿಡ್ತಾರೆ ನೀವು ನಿಮ್ಮ ಮಗು ಹೇಗೆ ದಿನನಿತ್ಯವಾಗಿ ಎಲ್ಲ ಓದೋದಾಗಲಿ ಬೆಳಗ್ಗೆ ಎದ್ದೋಳೋದಾಗಲಿ ಎಲ್ಲ ಪಾಲಿಸ್ತಿದೆಯಾ ಅಂತ ನೀವು ನಮಗೆ ಗಮನಿಸಬೇಕು ಮೇಡಮ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರಾ ಏನು ಅಂತೆಲ್ಲ ಹೇಳಬೇಕು ಹಾಂ ಮತ್ತೆ ಏನಾದರೂ ನಿಮಗೆ ಮಗು ಬಗ್ಗೆ ಏನಾದ್ರು ಮಾಹಿತಿ ಬೇಕಾದರೆ ಕೇಳಬಹುದು ಹೇಗೆ ಅಲ್ಲಿ ಪಾಠ ಕಲೀತಾ ಇದ್ದಾರೆ ಕಾಲೇ ಸ್ಕೂಲಲ್ಲಿ ಶಾಲೆಯಲ್ಲಿ ಮತ್ತು ಮಗುಗೇನಾದರೂ ಪ್ರಾಬ್ಲಮ್ ಆದರೆ ಹೇಳ್ಕೋಬಹುದು ಹಾಂ ಹೌದು ಹಾಂ ಹೌದು ಸರಿ ಮೇಡಮ್ ಮಾಡಿಸಿ